ಇಂದು ಭಾರತದಲ್ಲಿ ಹಲವಾರು ಸವಾಲುಗಳಿವೆ ಒಂದ್ನೆದಾಗಿ ಏನಮ್ ಏನಂತ ಹೇಳ್ಬೋದು ಅಂದರೆ ಉದ್ಯೋಗ ಸಮಸ್ಯೆ ಹಾಗೆ ಜನಸಂಖ್ಯಾ ಸಮಸ್ಯೆ ಜನಸಂಖ್ಯೆ ಹೆಚ್ಚಿರುದ್ರಿಂದಲೂ ಸಲುವಾಗ್ಯೂ ಏನಾಗಿದೆ ಅಂದರೆ ಈಗ ಉದ್ಯೋಗವಕಾಶಗಳು ಕಡಿಮೆ ಆಗ್ತಿದೆ ಆದರೆ ಮತ್ತೆ ಈಗ ಏನು ಮಾಡಿದ್ದಾರೆ ಅಂದರೆ ಓದಿನಲ್ಲಿ ಆಸಕ್ತಿ ಉಂಟು ಹೆಚ್ಚಿನದಾಗಿ ಜನರಿಗೆ ಆದರೆ ಅವರು ಸರಿಯಾದ ಯಾವ ಕ್ಷೇತ್ರಕ್ಕೆ ಹೋದರೆ ಯಾವುದು ಒಳ್ಳೆಯದಂತ ಸರಿಯಾದ ಅವ್ರದ್ದು ಏನಂತಾರೆ ನ ಅವರಿಗೆ ಜ್ಞಾನವನ್ನು ನೀಡಬೇಕು ಹಾಗೆ ಸರ್ಕಾರಗಳು ಏನು ಮಾಡಬೇಕಂದ್ರೆ ಅವ್ರ ಉದ್ಯೋಗದಲ್ಲಿ ಒಂದು ಅನೇಕ ಕಾರ್ಯಕ್ರಮ ಜಾರಿಗೆ ತರ್ತೇವೆ ಆದರೆ ಅದ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರ್ಬೇಕು ಯಾಕಂದರೆ ಈ ಹಳ್ಳಿಗಳಲ್ಲೆಲ್ಲ ಸರಿಯಾಗಿ ಅವರಿಗೆ ಉ ಯಾವುದು ಏನು ಕಲ್ತರೆ ಹೇಗೆ ಯಾವ ಉದ್ಯೋಗ ಕಲ್ತರೆ ಯಾವ ಉದ್ಯೋಗಕ್ಕೆ ಯಾವ್ದನ್ನು ಕಲಿಯಬೇಕು ಅಂತ ಮಾಹಿತಿ ಇರುವುದಿಲ್ಲ ಹಾಗೆ ಅವ್ರ ತಂದೆ ತಾಯಿಗಳಿಗೂ ಇವ್ರು ಅದೆಲ್ದ್ರ್ ಬಗ್ಗೆ ಜಾಗೃತಿ ಮೂಡ್ಸ್ದ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆ ಈಗ ಮತ್ತು ಎದ್ರಿಸ್ತಿರುವ ಸಮಸ್ಯೆಗಳೆಂದರೆ ಈಗ ಬಡತನ ಬಡತನ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಅದು ಹಳೆಯ ಕಾಲದಿಂದಲೂ ಬಂದಂತೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವೇ ನೋಡಿ ಈಗ ಏನಂತ ಹೇಳ್ಬೋದು ಬಡತನ ಬಡತನದಲ್ಲಿ ಒಬ್ರು ಒಬ್ಬ ವ್ಯಕ್ತಿ ಹತ್ರವೇ ಹೆಚ್ಚು ಸಂಪತ್ತು ಇರ್ತದೆ ಹಾಂಗಿದ್ದಾಗ ಏನಾಗ್ತದೆ ಹಾಗಿದ್ದಾಗ ಈ ಈ ಬಡತನ ಇದ್ರಲ್ಲಿ ಜನರಿಗೆ ಭಾಳ ತೊಂದ್ರೆಯಾಗ್ತದೆ ಯಾಕಂದರೆ ಹ ಹಲವಾರು ತೊಂದರೆಗಳಿರ್ತದೆ ಗೊತ್ತಾಯಿತಾ ಈ ಬಡತನದಿಂದ ಏನಾಗ್ತದೆ ಅವ್ರಿಗೆ ಸರಿಯಾದ ಆಹಾರ ಜ ಬಟ್ಟೆ ಈಗ ಈಗ ನೋಡಿ ನಿರ್ಗತಿಕರೇ ಇರ್ತಾರೆ ಅದರಲ್ಲೂ ಈಗ ಹೆಚ್ಚಿನದಾಗಿ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಡ್ಡಿಲ್ಲ ಬಡತನದ ರೇಖೆ ಸ್ವಲ್ಪ ಕಡಿಮೆಯಾಗ್ತಾ ಬಂದಿದೆ ಆದರೂ ನಮ್ಮ ಬ ದೇಶದಲ್ಲಿ ಹೋಲಿಸ್ದ್ರೆ ಬೇರೆ ದೇಶಕ್ಕಿಂತ ಎಲ್ಲ ಹೋಲಿಸಿದರೆ ಜನಸಂಖ್ಯೆ ಹೆಚ್ಚಿತ್ತು ಆದ ಕಾರಣದಿಂದಲೇ ಇಲ್ಲಿ ಹೆಚ್ಚಾಗಿ ಇರ್ಬೋದು ಆದರೂ ನಾವು ಏನಂತ ಹೇಳ್ಬೋದು ಅಂದರೆ ಜ್ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಈಗ ತರ್ಬೇಕು ಅಂತಿದಾರೆ ಈಗಿನ ಸರ್ಕಾರದವರು ಅದು ಒಳ್ಳೆಯದೇ ಅದು ಹೀಗೆಲ್ಲ ತಂದರೆ ಒಂದು ಒಳ್ಳೆಯ ಇದು ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಈ ಸೈಡಿಂದಲ್ಲಿ ಎಂತ ಇತ್ ಇರ್ತದಂದರೆ ನಮ್ದು ಈಗ ಉತ್ತರ ಕನ್ನಡ ಅಥವಾ ಈಗ ದಕ್ಷಿಣ ಕನ್ನಡ ಈ ಸೈಡ್ ದಕ್ಷಿಣ ಕನ್ನಡ ಸೈ ಉತ್ತರ ಕನ್ನಡ ಎಜುಕೇಷನ್ ಇದರಲ್ಲಿ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿ ಹೊಂದ್ತಾರೆ ಆದರೆ ಅವ್ರಿಗೆ ಸರಿಯಾದ ಉದ್ಯೋಗ ಸಿಗುವುದಿಲ್ಲ ಇದು ಕುರುಡ ಸಮಸ್ಯೆ ಅಂತಲೇ ಹೇಳ್ಬೋದು ಹಾಗೆ ಸರ್ಕಾರಗಳು ಸರ್ಕಾರಗಳು ಹೀಗೆ ಲಂಚ ಗಿಂಚ ಎಲ್ಲ ತಕೊಂತದೆ ಅದೆಲ್ಲ ತಗ ಹೆಚ್ಚಿನ್ದಾಗಿ ಆ ಆ ಉದ್ಯೋಗಕ್ಕೆ ಅಷ್ಟು ದುಡ್ಡು ಲಂಚ ಕೊಡಬೇಕಲ್ಲ ಅಂದು ಎಲ್ಲ ಮಾಡೋದೆಲ್ಲ ಸರಿ ಅಲ್ಲ ಅಂತ ಹೇಳ್ಬೋದು ಹಾಗೇ ಮತ್ತು ಏನು ಹೇಳ್ಬೋದಂದರೆ ಇತ್ತೀಚಿಗಿನ ದಿನಗಳಲ್ಲಿ ದುಡ್ಡು ಕೊಡೋದು ದ್ ಲಂಚ ತಕ್ ತಕಳದ್ ಎಷ್ಟು ತಪ್ಪೋ ಈಗ ಲಂಚ ಇದಕ್ಕೆ ಲೋಕಾಯುಕ್ತ ಇದರಂತೆ ಇದ್ದಾರೆ ಲೋಕಾಯುಕ್ತ ಮತ್ತು ಪರಿಣಾಮಕಾರಿ ಆಗವ್ರು ಮಾಡಿದರೆ ಚಲೋ ಆಗ್ತಿತ್ತು ಅಂದು ಹೇಳ್ಬೋದು ಹಾಗೆ ಮತ್ತು ಮತ್ತು ಎಂತ ಹೇಳ್ಬೋದಂದರೆ ಈಗ ಇತ್ತೀಚಿನ ಸಮಸ್ಯೆಗಳ ಬಗ್ಗೆ ವಿವರಿಸ್ಬೋದು ಅಂತಲೇ ಹೇಳ್ಬೋದು